ಐದು ಮಾರ್ಚ್ ಎರ್ಡ್ಸಾವಿರ್ದ ಎಂಟು ಹತ್ತು ಏಪ್ರಿಲ್ ಎರ್ಡ್ಸಾವಿರ್ದ ಹತ್ತು ಹದಿನಾರು ಮೇ ಸಾವಿರ್ದ ಒಂಬೈನೂರ ತೊಂಬತ್ತೆಂಟು ಇಪ್ಪತ್ತು ಆಗಸ್ಟ್ ಎರ್ಡ್ಸಾವಿರ್ದ ಐದು ಹತೊಂಬತ್ತು ಪೆಬ್ರವರಿ ಎರ್ಡ್ಸಾವಿರ್ದ ಹದ್ನೆಂಟು